ಪುರುಷರು ಆರ್ಥಿಕವಾಗಿ ಮನೆಯನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ಆಚೆ ಹೋಗಿ ಅವರು ಹಣ ಸಂಪಾದನೆ ಮಾಡುವ ಕೆಲಸಗಳಲ್ಲಿ ತೊಡಗಿರುತ್ತಾರೆ ಅದೇ ರೀತಿ ಮಹಿಳೆಯರು ಮನೆಯಲ್ಲಿ ಎಲ್ಲ ಜನರ ಯೋಗಕ್ಷೇಮಗಳು ನೋಡಿಕೊಳ್ಳುವ ಸಲುವಾಗಿ ಮನೆಯನ್ನು ಶುಭ್ರಗೊಳಿಸುವ ಮನೆಯಲ್ಲಿರುವ ಜನರಿಗೆ ಅಡುಗೆ ಮಾಡುವ ಕೆಲಸದಲ್ಲಿ ತೊಡಗಿರುತ್ತಾರೆ ನನಗೆ ಯಾವುದೇ ರೀತಿಯ

ನನಗೆ ಬೇಕಾದ ಬಟ್ಟೆಗಳನ್ನು ಶುಭ್ರಗೊಳಿಸುವುದರಲ್ಲಾಗಿರಬಹುದು ನನಗೆ ಬೇಕಾದ ಆಹಾರವನ್ನು ಮಾಡಿಕೊಡಲು ನಮ್ಮ ಮನೆಯಲ್ಲಿರುವ ಮಹಿಳೆಯರು ಸಹಾಯ ಮಾಡುತ್ತಾರೆ